ಬ್ಯಾಂಕ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರಾ ಸರ್ ನಾವು ಭಾನುಕುಮಾರ್ ಅಂತ ಹೇಳಿ ನಾವು ಉಳಿತಾಯ ಖಾತೆಯನ್ನು ಓಪನ್ ಮಾಡಬೇಕಿತ್ತು ನಿಮ್ಮ ಬ್ಯಾಂಕ್ನಲ್ಲಿ ಹಾಂ

ಹಾಂ ಸರಿ ದಾಖಲಾತಿಗಳು ಒರ್ಜಿನಲ್ಲೇ ಬೇಕಾ ಅಥವಾ ಜೆರಾಕ್ಸ್ ಇದ್ದರೂ ನಡೆಯುತ್ತಾ ಸರ್

ಹಾಂ ಸರಿ ಸರ್ ಆಯಿತು ಹಾಗೆ ನಿಮ್ಮ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆಯಲ್ಲಿ ಎಷ್ಟು ಮಿನಿಮಮ್ ಬ್ಯಾಲೆನ್ಸ್ ಇರಬೇಕು ಸರ್

ಹಾಂ ಸರಿ ಸರ್ ಆಯಿತು ನಿಮ್ಮ ಬ್ಯಾಂಕ್ನಲ್ಲಿ ಮತ್ತು ಬೇರೆ ಅಂಥ ಯಾವ ಥರ ಬೆನಿಫಿಟ್ಸ್ಗಳು ಸಿಗುತ್ತೆ ಸರ್ ನಮಗೆ ಓಕೆ ಸರ್ ಓಕೆ ಸರ್

ಇಲ್ಲ ಸರ್ ನಾಳೆ ನಿಮ್ಮ ಬ್ಯಾಂಕಿಗೆ ಬಂದು ಭೇಟಿ ಮಾಡ್ತೇವೆ ಸರ್ ನಿಮ್ಮನ್ನು

ಓಕೆ ಸರ್ ಆಯಿತು ನಾಳೆ ಬೆಳಗ್ಗೆ ಬರ್ತೇವೆ ಸರ್

ಓಕೆ ಸರ್ ಆಯಿತು ಸರಿ ಸರಿ ಸರ್ ಆಯಿತು ಒ